ಕರ್ನಾಟಕದಲ್ಲಿರುವ ತುಮಕೂರು ಜಿಲ್ಲೆ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ ಹಾ ಹ್ ಇಲ್ಲಿ ಹಲವು ಜನಪ್ರಿಯ ಕಥೆಗಳು ಮತ್ತು ನಿಗೂಢ ಸ್ಥಳಗಳು ಇದೆ ಅದರಲ್ಲಿ ಮುಖ್ಯವಾದದ್ದು ಗುಬ್ಬಿ ವೀರಣ್ಣ ಮತ್ತು ರಂಗಭೂಮಿ ಪ್ರಮುಖ ರಂಗಕರ್ಮಿ ಗುಬ್ಬಿ ವೀರಣ್ಣ ಅವರ ಜನ್ಮಸ್ಥಳ ತುಮಕೂರು ಕನ್ನಡ ರಂಗಭೂಮಿಗೆ ಅವರ ಕೊಡುಗೆಗಳು ಪ್ರದರ್ಶನ ಕಲೆಗಳು ಜಿಲ್ಲೆಯ ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ತೋರಿಸ್ತದೆ ಮತ್ತು ತುಮಕೂರು ಕೋಟೆ ತುಮಕೂರು ಕೋಟೆ ತನ್ನ ಐತಿಹಾಸಿಕ ಮಹತ್ವವನ್ನು ಹೊಂದಿದ್ದು ಪ್ರದೇಶದ ಮಿಲಿಟ್ರಿ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಪಾರಂಪರ್ಯವನ್ನು ಪ್ರತಿಬಿಂಬಿಸ್ತದೆ ತುಮಕೂರು ಜಿಲ್ಲೆಯಲ್ಲಿರುವ ನಿಗೂಢ ಸ್ಥಳಗಳಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನ ಒಂದಾಗಿದೆ ಇದು ಒಂದು ಪ್ರಾಚೀನ ದೇವಾಲಯವಾಗಿದ್ದು ಗುಣಪಡಿಸುವ ಶಕ್ತಿಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಆಧ್ಯಾತ್ಮಿಕ ಸಾಂತ್ವನ ಬಯಸುವ ಯಾತ್ರಾರ್ಥಿಗಳು ಯಾತ್ರಾರ್ಥಿಗಳನ್ನು ಇದು ಆಚರಿಸ್ತದೆ ಮತ್ತು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಇಲ್ಲಿ ಲಕ್ಷ್ಮೀ ದೇವಿಗೆ ಅರ್ಪಿತವಾದ ಈ ದೇವಾಲಯ ಪ್ರಾರ್ಥನೆಗಳು ಸಮೃದ್ಧಿಯನ್ನು ತರುತ್ತದೆ ಮತ್ತು ಇಷ್ಟಾರ್ಥಗಳನ್ನು ಪೂರೈಸ್ತದೆ ಎಂಬ ನಂಬಿಕೆ ಗೆ ಹೆಸರುವಾಸಿಯಾಗಿದೆ